ಈ ಹಾಡಿನ ವಿಷಯ ಅಂತ ಬಂದರೆ ನಂಗೆ ಹಾಡು ಹಾಡೋದಾಗಿರ್ಲಿ ಹಾಡು ರಚನೆ ಮಾಡೋದಾಗಿರಲಿ ಇವೆರಡೂ ಅಂತಂದರೆ ನಂಗೆ ತುಂಬಾ ಇಷ್ಟ ಈಗ ನಾನು ಹಾಡಲ್ಲೂ ಇಷ್ಟ ಪಡೋ ವಾದ್ಯ ಅಂತ ಅಂದರೆ ನಂಗೆ ಹಾರ್ಮೋನಿಯಮ್ ಅಂದರೆ ತುಂಬ ಇಷ್ಟ ಹಾರ್ಮೋನಿಯಮ್ ನನ್ನ ಹತ್ತಿರ ಇಲ್ಲ ಅಂದರೂನು ನಾನು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಹಾರ್ಮೋನಿಯಮ್ ಜೊತೆನೇ ಹಾಡು ಹಾಡ್ತೀನಿ ಹಾರ್ಮೋನಿಯಮ್ಗೂ ಹಾರ್ಮೋನಿಯಮ್ ಜೊತೆ ಹಾಡ್ಲಿಕ್ಕೆ ಕುತ್ಕೊಂಡೆ ಅಂತ ಅಂದರೆ ಏನೋ ಏಕಾಗ್ರತೆನಾ ನಾವು ಮನೆ ಮಾಡಿರ್ಬೇಕು ನಮ್ಮಲ್ಲಿ ಏಕಾಗ್ರತೆ ಅನ್ನೋದು ಇರಬೇಕು ಹಾರ್ಮೋನಿಯಮ್ ಹಾರ್ಮೋನಿಯಮನ್ನ ನಾವು ನುಡಿಸುವಾಗ ಹಾರ್ಮೋನಿಯಮ್ಮಿನ ನುಡಿ ಹಾರ್ಮೋನಿಯಮ್ ನುಡಿಯುವಾಗ ಅದರಿಂದ ಬರುವ ಒಂದೊಂದು ಸ್ವರಗಳೂ ನಾವೇನು ಹಾಡ್ತಿರ್ತೇವಲ್ಲ ಆ ಸ್ವರಗಳಿಗೆ ಲಯವಾಗಿ ಬಂದಾಗ ಏನೋ ಒಂಥರ ಕೇಳಲಿಕ್ಕೆ ಹಿತಕರವಾಗಿರ್ತದೆ ಆಮೇಲೆ ನಾ ಈ ಹಾರ್ಮೋನಿಯಮಲ್ಲಿ ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಈ ಥರ ನಾವು ಲಯವಾಗಿ ನುಡ್ಸ್ಕೊತ್ತಾ ಹೋದರೆ ನಾವು ಎಲ್ಲೆಲ್ಲಿ ನಮಗೆ ಆ ಶ್ರುತಿ ಬೇಕು ನಮಗೆ ಯಾವಾಗ ಆ ತಾಳ ನಮಗ್ ಬೇಕು ಅಂದಾಗ ನಾವು ನಮ್ಮ ಎಲ್ಲ ಏಕಾಗ್ರತೆ ಹಾರ್ಮೋನಿಯಮ್ ಮತ್ತು ಹಾಡು ಎರಡಿನ ಮೇಲೆ ಸಮವಾಗಿದ್ದಾಗ ನಮ್ಮ ಹಾಡು ಯಶಸ್ವಿಗೆ ಪ್ರಮುಖವಾಗುತ್ತೆ ಹಾಗೂ ನನಗೆ ಗಿಟಾರ್ ಅಂದರೂನೂ ತುಂಬಾ ಇಷ್ಟ ಗಿಟಾರಲ್ಲೂನೂ ಅಷ್ಟೆ ಗಿಟಾರಿಂದ ಗಿಟಾರಿನ ಆ ಮೃದುವಾದ ಆ ಶಬ್ದ ಆಮೇಲೆ ನಮ್ಮ ನಮ್ಮ ಆ ಒಂದು ಸ್ವರ ಎರಡೂ ಸಮ್ಮಿಲನವಾಗಿ ಕೂಡಿದಾಗ್ಲೇ ಅದನ್ನು ಸಂಗೀತ ಅಂತ ಅಂದು ಹೇಳ್ತಾರೆ ಈ ಥರ ನನಗೆ ವಾದ್ಯಗಳೊಂದಿಗೆ ಹಾಡ್ಲಿಕ್ಕೆ ಇಷ್ಟ ಇನ್ನು ಕೊಳಲು ಆಗಿರ್ಬೋದು ಕೊಳಲನ್ನ ನುಡ್ಸೋದು ಆಗಿರ್ಬೋದು ಆಮೇಲೆ ಚರ್ಮವಾದ್ಯಗಳು ಚರ್ಮವಾದ್ಯಗಳು ಚರ್ಮವಾದ್ಯಗಳಲ್ಲಿ ಈ ಢೋಲು ಡೊಳ್ಳು ಕುಣಿತದಲ್ಲಿ ಬರುತ್ತಲ್ಲ ಆ ಥರ ಢಕ್ಕೆ ಡಮರುಗ ಎಲ್ಲ ಎಲ್ಲ ವಾದ್ಯಗಳೊಂದಿಗೆ ನನಗೆ ಹಾಡ್ಲಿಕ್ಕೆ ತುಂಬಾ ಇಷ್ಟ ಇನ್ನೇನು ಹಾಡಬೇಕು ವಾದ್ಯಗಳೊಂದಿಗೆ ಹಾಡಬೇಕು ಅಂತ ಅಂದರೆ ಸುಮ್ಮನೆನೇ ಅಲ್ಲ ನಮ್ಮ ಸಂಗೀತ ಮತ್ತು ಅದ್ರಿಂದ ಹಾರ್ಮೋನಿಯಮ್ ಈ ಥರ ವಾದ್ಯಗಳಿಂದ ಹೊರ ಹೊಮ್ಮುವ ಸಂಗೀತ ಎರಡೂ ಸಮ್ಮಿಲನವಾಗಿದ್ದರೇನೇ ಒಂದು ಅದೃಷ್ಟವಾದ ಒಂದು ಸಂಸ್ಕೃತವಾದ ಒಂದು ಸಂಗೀತ ರಚನೆ ಆಗೋದು ಸೊ ನನಗೆ ಈ ಥರ ವಾದ್ಯಗಳೊಂದಿಗೆ ಹಾಡಲಿಕ್ಕೆ ನಾನು ಇಷ್ಟಪಡ್ತೇನೆ